ನಮ್ಮ ದೇಶದ ಗ್ರಾಮೀಣ ಭಾಗದಲ್ಲಿ ಸರ್ಕಾರಿ ಆಡಳಿತ ಅಥವಾ ಸರ್ಕಾರಿ ಸೌಲಭ್ಯಗಳು ಸಿಕ್ಕಿರೋದು ಭಾಳಾ ಕಡಿಮೆ ಅಲ್ಲಿ ಎಲ್ಲಿ ನೋಡಿದ್ರೂ ಅಲ್ಲಿ ಕೊಳಕು ಅಥವಾ ಒಂದು ಸರಿಯಾದ ಒಂದು ಆಸ್ಪತ್ರೆ ಒಂದು ಆರೋಗ್ಯದ ಸೇವೆ ವ್ಯವಸ್ಥೆಗಳ್ ಇರೋದಿಲ್ಲ ಹಾಗೇ ಸಾಮಾಜಿಕವಾಗಿ ಅಶಾಂತಿ ಈ ರಾಜಕೀಯ ರಾಜ್ಕೀಯದವ್ರ ನಿರ್ಲಕ್ಷ್ಯ ಅದಷ್ಟೇ ಅವರಿಂದ ಇಲ್ಲಾಂದರೆ ಈಗ ನಮ್ಮ ಮಾನ್ಯ ಪ್ರಧಾನ ಮಂತ್ರಿಗಳು ಒಂದು ಘೋಷಣೆ ಮಾಡಿದ್ರು ಅವ್ರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವ್ರು ಪ್ರಧಾನ ಮಂತ್ರಿಗುಳಾದಾಗ ಪ್ರತಿಯೊಬ್ಬ ಸಂಸದನೂ ಒಂದೊಂದು ಹಳ್ಳಿನ ತೆಗೆದ್ಕೊಂಡು ಅದನ್ನು ಅವ್ರು ಏನಂತಾರೆ ಉದ್ಧಾರ ಮಾಡಬೇಕು ತಮ್ಮ ನಿ ಏನ್ ನಿಧಿ ಸಂಸದರ ನಿಧಿ ಇರುತ್ತೆ ಅದರಿಂದ ಅವರು ಮಾದರಿ ಹಳ್ಳಿಗಳಾಗಿ ಮಾಡಿ ಆ ಹಳ್ಳಿಗಳ ಅಭಿವೃದ್ಧಿ ಮಾಡಬೇಕು ಅನ್ನತಕ್ಕಂಥ ಒಂದು ಒಂದು ಉದ್ದೇಶದಿಂದ ಹಿಡಕೊಂಡು ಆ ಒಂದು ಇದನ್ನ ಕೊಟ್ಟಿದ್ರು ಎಲ್ಲ ಸಂಸದರಿಗೆ ಆದರೆ ಈಗ ಆಲ್ರೆಡಿ ಹತ್ತು ವರ್ಷಗಳು ಆದ್ರೂ ಕೂಡ ಯಾವುದೇ ಒಂದು ಹಳ್ಳಿ ನಮ್ಮ ದೇಶದ ಈಗ ಸುಮಾರು ಎರಡುನೂರ ಇಪ್ಪತ್ತೈದು ಜನ ಸಂಸದ್ರು ಇದ್ರೂ ಕೂಡ ಅಷ್ಟೂ ಜನ ಒಂದೊಂದು ಹಳ್ಳಿ ತೊಗೊಂಡಿದ್ರೂ ಸಾಕು ಎರಡುನೂರ ಇಪ್ಪತ್ತೈದು ಹಳ್ಳಿ ಉದ್ಧಾರಾಗಿ ಹೋಗಿರೋದ್ ಆದರೆ ಇವತ್ತು ಇನ್ನೂ ಕೂಡ ಯಾವ್ದೇ ಒಂದು ಹೇಳ್ಕೊಳೊ ರೀತಿಯಲ್ಲಿ ಯಾವ್ದೂ ಹಳ್ಳಿಗಳು ಡೆವಲಪ್ ಆಗಲಿಲ್ಲ ಅಂದರೆ ಬೆಳ ಅಭಿವೃದ್ಧಿ ಹೊಂದಿಲ್ಲ ಯಾಕಂದರೆ ಇದು ನಮ್ಮ ನಮ್ಮ ರಾಜಕೀಯ ನಿರ್ಲಕ್ಷ್ಯ ಅವರಿಗೆ ತಮ್ಮದೇ ಆದಂತಹ ಒಂದು ಸ್ವಂತ ಬೆಳವಣ್ಗೆ ಮುಖ್ಯನೆ ಹೊರ್ತು ತಮ್ಮ ರಾಜಕೀಯ ಲಾಭಗಳ್ನ ಅವ್ರು ನೋಡ್ತಾರೆ ಹೊರ್ತು ಇಂಥವಕ್ಕೆಲ್ಲ ಹಳ್ಳಿಗಳಿಗೆ ಅವ್ರಿಗೆ ಅಲ್ಲಿ ಏನೂ ಸಿಗೋದಿಲ್ಲ ಅಂತೇಳಿ ಯಾಕಂತೇಳಿದ್ರೆ ಈಗ ಹಳ್ಳಿಗಳ್ದು ಕರಪ್ಷನ್ ಹೇಗಿದೆ ಅಂತ ತಿಳ್ಕೊಂಡು ನಮ್ಮ ರಾಜಕೀಯ ವ್ಯವಸ್ಥೇನೆ ಮೂಲವಾಗಿ ಮೂಲಭೂತವಾಗಿ ಅದನ್ನ ಒಂದು ಬೇರೇ ಸರಿಯಿಲ್ಲ ನಮ್ಮ ರಾಜಕೀಯ ವ್ಯವಸ್ಥೆಯಲ್ಲಿ ಯಾವ ರೀತಿ ಅಂತ ಹೇಳಿದ್ರೆ ಈಗೀಗ ಹಳ್ಳಿಗಳಿಗೆ ಹೋದರೆ ಅಲ್ಲಿ ಫಸ್ಟ್ ಸ್ಟಾರ್ಟಾಗೋದೆ ಗ್ರಾಮ ಪಂಚಾಯ್ತಿ ಗ್ರಾಮ ಪಂಚಾಯಿತಿ ಸದಸ್ಯರು ಅವ್ರಾದ ಮೇಲೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಅಲ್ಲಿಂದ ಜಿಲ್ಲಾ ಪಂಚಾಯಿತಿ ಸದಸ್ಯರು ಜಿಲ್ಲಾ ಪಂಚಾಯ್ತಿ ಅಧ್ಯಕ್ಷರು ಆಮೇಲೆ ಅಲ್ಲಿಂದ ಕಾರ್ಪ್ರೋಷನ್ನ ಸುತ್ತ ಹತ್ರದಲ್ಲ್ ಯಾವ್ದಾರು ಸಿಟಿ ಇದ್ದರೆ ಅದು ಕಾರ್ಪ್ರೋಷನ್ನು ಯಮ್ ಎಲ್ ಎ ಯಮ್ ಯಮ್ ಸಿ ಈಗ ಎಮ್ ಎಲ್ ಸಿ ಈ ರೀತಿ ಸಂಸದರು ಒನ್ ಬೈ ಒನ್ ಈಗ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಏನು ಗ್ರಾಮ ಪಂಚಾಯಿತಿ ಸದಸ್ಯರಾಗಿರ್ತಾರೆ ಅವ್ರು ಯಾರೂ ಮುಕ್ಕಾಲು ಭಾಗ ಜನ ವಿದ್ಯಾವಂತ್ರಾಗಿರೋದಿಲ್ಲ ಎಲ್ಲೋ ಕೂಲಿ ಮಾಡ್ಕೊಂಡು ಇರೋರಂಥವರು ಅವ್ರು ಇವ್ರನ್ನ ತೊಗೊಂಬಂದು ಅಲ್ಲಿ ನಿಲ್ಲಿಸಿ ಸದಸ್ಯರನ್ ಮಾಡ್ತಾ ಅವರಲ್ಲೇ ಒಬ್ಬರನ್ನ ಅಧ್ಯಕ್ಷ್ರು ಎಷ್ಟೋ ಜನ್ರ ನೋಡಿದ್ದೀನಿ ಹೆಣ್ಣು ಮಕ್ಕಳು ಪಾಪ ದಿನ ಕೂಲಿ ಮಾಡತಕ್ಕಂಥ ಹೆಣ್ಮಕ್ಳನ್ನು ಕರ್ಕೊಂಡ್ಬಂದು ಅವಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಅಂತ ಮಾಡಿ ಬಿಡ್ತಾರೆ ಆ ಅಮ್ಮ ಬೆಳಿಗ್ಗೆ ಹೋಗಿ ಕೂಲಿ ಮಾಡಿಬಂದು ಆಮೇಲೆ ಆ ಈ ಓದಕ್ಕೂ ಬರೋಲ್ಲ ಬರ್ಯೋಕ್ಕು ಬರೋಲ್ಲ ಯಾರು ಏನು ಹೇಳ್ತಾರೊ ಅವ್ರಿಗೆ ಹೆಬ್ಬೆಟ್ಟು ಒತ್ತೋದು ಹೆಬ್ಬೆಟ್ ಒತ್ತೋರೆಲ್ಲ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಜಿಲ್ಲಾ ಪಂಚಾಯ್ತಿ ಅಧ್ಯಕ್ಷರಾದ್ರೆ ಹಳ್ಳಿಗಳು ಹೆಂಗೆ ಉದ್ಧಾರ ಆಗಬೇಕು ಯಾವ ರೀತಿ ಸಾಧ್ಯ ಅದನ್ನ ಮಾಡೋಕ್ಕೆ ಆದ್ದರಿಂದ ಮೊದಲು ರಾಜ್ಕೀಯಕ್ಕೆ ಬರಬೇಕು ಅಂತ ಹೇಳಿದ್ರೆ ಅವ್ರಿಗೊಂದು ಮಿನಿಮಮ್ ಎಜುಕೇಷನ್ ಅಂದರೆ ಶಿಕ್ಷಣ ವ್ಯವಸ್ಥೆ ಇಷ್ಟು ಇರಲೇ ಬೇಕು ಈ ಒಂದು ನಮ್ಮ ಹೆಂಗೆ ಉದ್ಯೋಗಕ್ಕೆ ಇಂಥ ಉದ್ಯೋಗಕ್ಕೆ ಇಂಥ ಒಂದು ಶಿಕ್ಷಣ ಬೇಕು ಅಂತ ಹೇಳ್ತೀರೊ ಅದೇ ರೀತಿ ರಾಜಕೀಯಕ್ಕೂ ಬೇಕು ಯಾರೇ ಬಂದು ರಾಜಕೀಯ ಮಾಡ್ಬೋದು ಪ್ರಜಾ ಪ್ರಭುತ್ವ ಅಂತ ಹೇಳಿ ನಾವು ರಾಜಕೀಯ ಮಾಡ್ಬೋದು ಅಂತಾದ್ರೆ ಇದು ನಮ್ಮ ಯಾವತ್ತೂ ಹಳ್ಳಿಗಳೆಲ್ಲ ನಮ್ಮ ಇದು ದೇಶ ಯಾವತ್ತೂ ಉದ್ಧಾರ ಆಗಕ್ಕೆ ಸಾಧ್ಯನೇ ಇಲ್ಲ ಸೊ ಯಾಕಂತ್ ಅಂದ್ರೆ ಅವ್ರ್ಗೆ ತಿಳಿವಳ್ಕೆ ಇಲ್ಲ ನಾನು ಏನು ಮಾಡ್ತಾ ಇದೀನಿ ಯಾವ್ದುಕ್ ಬೆ ಹೆಬ್ಬೆಟ್ ಒತ್ತಾ ಇದ್ದೀನಿ ಅನ್ನೋ ತಿಳಿವಳ್ಕೆನೇ ಇಲ್ಲ ಅಂತ ಹೇಳಿದ್ರೆ ಅವ್ರು ಹೆಂಗೆ ಉದ್ಧಾರ ಮಾಡ್ತಾರೆ ಯಾರೋ ಬಂದು ಅವ್ರಿಗೆ ಮೋಸ ಮಾಡಿ ಅದು ದುಡ್ಡನ್ನ ಅಲ್ಲಿಗೆ ಸರ್ಕಾರದಿಂದ ಬಂದಿದ್ದ ದುಡ್ಡನ್ನು ಅವ್ರು ಯಾರೋ ಕಬಳ್ಸ್ಕಂಡು ಹೋಗ್ತಾರೆ ಪಾಪ ಅವರು ಮಾತ್ರ ಅವರು ತಾವೂ ತಿನ್ನೋದಿಲ್ಲ ತಮ್ಮ ಹಳ್ಳಿನು ಉದ್ಧಾರ ಮಾಡೋದಿಲ್ಲ ಸುಮ್ಮನೆ ಹೆಸ್ರಿಗಷ್ಟೆ ಕೊನೆತನಕ ಅವರು ಅಧ್ಯಕ್ಷರಾಗಿ ಇರ್ತಾರೆ ಈ ವ್ಯವಸ್ಥೆ ಪ್ರತಿ ಒಂದು ಹಂತದಲ್ಲ್ ಇದೆ ಆದ್ದರಿಂದ ಇವನ್ನು ನಮ್ಮ ಏನು ದೇಶದ ದೊಡ್ಡ ದೊಡ್ಡ ಯಮ್ ಪಿಗಳು ಸಂಸದರು ಅಥವಾ ಶಾಸಕರು ಆಗಿರತಕ್ಕಂಥ ಮಿನಿಷ್ಟ್ರುಗಳು ಕೂಡ ಎಷ್ಟೋ ಜನ ಅವಿದ್ಯಾವಂತ್ರು ನೀವು ಈ ಉದಾಹರ್ಣೆ ಹೇಳ್ಬೇಕು ಅಂತ ಹೇಳಿದ್ರೆ ನೀವು ಬಿಹಾರ ಹೋದ್ರೆ ಲಾಲೂ ಪ್ರಸಾದ್ ಯಾದವ್ ಅವ್ನ ಮಕ್ಕಳು ಎಲ್ಲ ಎಮ್ಮೆ ಕಾಯೋಂಥವ್ರು ಅವರು ಕೂಡ ಅಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಅವರು ಅವರು ಯಾವ ರೀತಿ ಅಲ್ಲಿ ಡೆವಲಪ್ಮೆಂಟ್ ಮಾಡಿರೋಕ್ಕೆ ಸಾಧ್ಯ ಅವ್ರದ್ದು ಭಾಷೆಗಳಾಗ್ಲಿ ನಡ್ಕಳ ರೀತಿ ಆಗಲಿ ಒಬ್ಬ ರಾಜಕೀಯ ವ್ಯಕ್ತಿ ಅಂತೇಳಿದ್ರೆ ಅವನು ರೋಲ್ ಮಾಡೆಲ್ ಆಗಿರಬೇಕು ಆ ಪ್ರದೇಶಕ್ಕೆ ಅವನನ್ನ ಒಬ್ಬ ಹೀರೊ ಥರ ನೋಡ್ತಾರೆ ಅವ್ನು ಸುಮ್ಮನೆ ಏಯ್ ಬಲ್ಲಿರಾ ಒಂಥರ ಗೂಂಡಾಗಿರಿ ಮಾಡಿಕೊಂಡು ಅಥವಾ ಈ ದುಡ್ಡು ಕಬಳ್ಸ್ಕೊಳ್ತಾ ಅವ್ಯವಹಾರ ಮಾಡಿಕೊಂಡು ಜನರನ್ನ ಅಂದರೆ ಅವ್ರ್ನ ಕತ್ತಲಲ್ಲಿ ಇಡ್ತಾರೆ ಯಾಕಂತ ಹೇಳ್ದ್ರೆ ಜನರು ವಿದ್ಯಾವಂತರಾಗಿ ಅವ್ರು ತಿರುಗಿ ಪ್ರಶ್ನೆ ಕೇಳಕ್ಕೆ ಶುರುವಾದ್ರೆ ಇವ್ರ ಬೇಳೆ ಬೇಯಲ್ಲ ಅನ್ನೋ ಸಲುವಾಗಿ ಅವರವ್ರ ಜನ್ರಿಗೆ ಯಾವ್ದೂ ವ್ಯವಸ್ಥೆ ಕೊಡೋದಿಲ್ಲ ಬರೀ ಹೀಗೆ ಗೊತ್ತಿರ್ಬೇಕು ನೀವು ಕರ್ನಾಟಕದ ವ್ಯವಸ್ಥೆ ಎಲ್ಲನೂ ಫ್ರೀ ಫ್ರೀ ಫ್ರೀ ಯಾಕಂತ ಹೇಳ್ದ್ರೆ ಹೀಗೆ ಈ ಫ್ರೀ ಹೇಳ್ಕೊಂಡೆ ಬಂದು ಅಧಿಕಾರಕ್ಕೆ ಬಂದು ಕೂತಿದ್ದಾರೆ ಅವ್ರು ಎಲ್ಲಿಂದ ಕೊಡ್ತಾರೆ ಫ್ರೀ ನಮ್ಮ ದುಡ್ಡೇ ಅಲ್ವಾ ನಮ್ಮ ಟಾಮ್ ನಮ್ಮ ಟ್ಯಾಕ್ಸೆ ಅಲ್ವಾ ಈ ಫ್ರೀ ಕೊಡೋ ಒಂದು ಹುಚ್ಚಾಟದಲ್ಲಿ ಅವರು ರಾಜ್ಯದಲ್ಲಿ ಯಾವ್ದೇ ಅಭಿವೃದ್ಧಿ ಕಡೆ ಗಮ್ನನೇ ಕೊಡ್ತಿಲ್ಲ ಇವನ್ನ ಹಳ್ಳಿಗಳು ಬಿಡಿ ಸಿಟಿಗಳಲ್ಲೇ ಅಭಿವೃದ್ಧಿಗೆ ಕಾರ್ಯಗಳಿಗೆ ಅವ್ರಿಗೆ ದುಡ್ಡಿಲ್ಲ ಅಂತ ಓಪನ್ನಾಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸೊ ಹಿಂಗಾತ್ ಹೇಳರೆ ಇನ್ನು ಸಿಟಿಗಳೇ ಉದ್ಧಾರಗಳು ಆಗ್ಲಿಲ್ಲಾಂತ ಹೇಳದ್ರೆ ಇನ್ನು ಹಳ್ಳಿಗಳ ಲೆವೆಲ್ಲಿಗೆ ಅವ್ರು ತಲೆ ಹಾಕದ್ ಯಾವಾಗ ಅದನ್ನು ನೋಡೋದು ಯಾವಾಗ ಹಳ್ಳಿಗಳ್ ಉದ್ಧಾರಾದ ಯಾವಾಗ ಆದ್ದರಿಂದ ಫಸ್ಟ್ ಮೊದಲ್ನೆದಾಗಿ ನಮ್ಮ ರಾಜಕೀಯ ವ್ಯವಸ್ಥೆನೇ ಮೂಲಭೂತವಾಗಿ ಅದರ ಬುಡ ಸಮೇತವಾಗಿ ಅಲ್ಲಿಂದ ಅದು ಗಟ್ಟಿಯಾಗದೆ ಹೊರ್ತು ಇದನ್ನ ಈ ಒಂದು ವ್ಯವಸ್ಥೆನ ನಾವು ಬದಲಾಯ್ಸಕ್ಕೆ ಸಾಧ್ಯನೇ ಇಲ್ಲ ನಮ್ಮ ದ ಹಳ್ಳಿಗಳು ಉದ್ಧಾರಾಗೋಕ್ಕು ಸಾಧ್ಯನೇ ಇಲ್ಲ